ನಮ್ಮ ಜೀವಿತಾವಧಿಯಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಹಿಂದೆ ಯಾವುದೇ ತರಹ ತಂತ್ರಜ್ಞಾನಗಳಿಂದ ಉತ್ಪತ್ತಿಯಾಗಿರುವಂತಹ ವೆಹಿಕಲ್ಗಳು ಇರಲಿಲ್ಲ ಮೊದಲು ಆಗ ಎತ್ತು ಎತ್ತುಗಳ ಸಹಾಯದಿಂದ ಗಾಡಿ ಎತ್ತಿನ ಗಾಡಿನ ಬಂಡಿಗಳ ಮೂಲಕ ಅವರು ಯಾವುದಾದರೊಂದು ಮತ್ತೊಂದು ಇಲ್ಲಿಂದ ಮತ್ತೊಂದು ಊರಿನ ಹಟ್ಟಿಗೆ ಹೋಗ್ಬೇಕು ಅಂತ ಅಂದ್ರೆ ಅದರ ಮೂಲಕ ಹೋಗ್ತಾಯಿದ್ರು ಇತ್ತೀಚೆಗೆ ಎಲ್ಲ ಸಹ ತಂತ್ರಜ್ಞಾನ ಮೂಲಕಗಳಿಂದ ಬಳಸಿ ವಾಹನಗಳನ್ನು ಟ್ರೈ ಟೂ ವೀಲರೆಂದ್ರೆ ಬೈಕು ದ್ವಿಚಕ್ರವಾಹನಗಳು ಮಾಡಿದರೆ ಅವು ಕಾರು ಬಸ್ಸು ಹೀಗೆ ತಂತ್ರಜ್ಞಾನ ಮೂಲಕ ಅನೇಕ ವಾಹನಗಳನ್ನು ಮಾಡಿದ್ದಾರೆ ಇದರಿಂದ ಮೊದಲು ಮೊ ಮೊ ಹಳೆ ಜೀವನ ಅಂತ ಅಂದ್ರೆ ಹಿಂದಿನ ದಿನಗಳಲ್ಲಿ ಇರು ಇದ್ದಕುವೆ ಈಗಲೂ ಸಹ ಇರುವುದಕ್ಕೆ ಬಹಳ ವ್ಯತ್ಯಾಸವಿದೆ ಈಗಾಗಿ ಮೊದಲಾದ್ರೆ ಒಂದು ಊರಿಗೆ ಹೋಗ್ಬೇಕು ಅಂದರೆ ಒಂದು ದಿನ ಬೇಕಾಗ್ತಿತ್ತು ಈಗ ಹಾಗಿಲ್ಲ ಎರಡು ಗಂಟೆ ಮೂರು ಗಂಟೆ ಒಳಗಡೆ ಹೋಗ್ತಾರೆ ಅಂದರೆ ಮೊದಲನೇ ದಿನಗಳಲ್ಲಿ ಅಷ್ಟು ಹಣಕಾಸಿನ ಸ್ಥಿತಿಗಳು ಕಡಿಮೆ ಇತ್ತು ಈಗ ಹಣಕಾಸುಗಳು ಹೆಚ್ಚಿನ ಪ್ರಮಾಣದಲ್ಲಿ ವಹಿವಾಟು ನಡಿತಾಯಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಆಗುತ್ತಿದೆ ಆದ್ದರಿಂದಾಗಿ ತಂತ್ರಜ್ಞಾನಗಳಿಗೆ ಹಣಕಾಸುಗಳ ಕಡೆ ಇದ್ದೇ ಇದೆ ಹಂಗಂದ್ರೆ ಮೊದಲು ಈ ಮತ್ತುಗಳು ಗಾಡಿಗಳು ಹೋಗ್ಬೇಕಾದರೆ ಯಾವುದೇ ತರಹ ಪಂಚರ್ ಆಗುತ್ತಿರಲಿಲ್ಲ ಅವು ಏನು ಹಸುಗಳಿಗೆ ಒಂದಿಷ್ಟು ಹುಲ್ಲು ಹಾಕಿಬಿಟ್ರೆ ಸಾಕು ತಗೊ ಬೇರೆ ಮತ್ತೊಂದು ಕಡೆ ತಗೊಂಡೋಗಿ ಪ್ರಯಾಣ ಮಾಡ್ತಾಯಿದ್ರು ಈಗಂತ ಅಂದ್ರೆ ಒಂದು ಸೈಕಲ್ ಆದ್ರು ಸಹ ಅದಕ್ಕೆ ಪಂಚರ್ ಹಾಕಿಸಿ ಗೇರ್ ಹೊಡೆಸಬೇಕು ಅದನ್ನೆಲ್ಲ ಮಾಡಬೇಕು ಅಂದರೆ ಸೈಕಲಿಂದ ಹಾಗೆ ಈಗ ಬೈಕ್ಗಳ ಮೂಲಕ ಪ್ರಯಾಣ ಮಾಡ್ತಾರೆ ಈಗ ಬೈಕ್ಗಳಾದ್ರೂ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಇಂಧನವನ್ನು ನಾವು ನೀಡ್ತಾಯಿದ್ದೇವೆ ಆ ಇಂಧನಗಳ ಮೂಲಕ ಹೋಗ್ತಾಯಿದ್ದೀವಿ ಇಂಧನಗಳ ಮೂಲಕ ಅವಕ್ಕಾದ್ರೂ ನೂರು ಇನ್ನೂರು ಪೆಟ್ರೋಲ್ಲಂತಹ ಸ್ವಲ್ಪ ಹಣಕಾಸಿನ ಖರ್ಚು ಆಗ್ತಾಯಿದೆ ಈ ಮೊದಲಿನ ದಿನಗಳಲ್ಲಿ ಈ ರೀತಿ ಇರಲಿಲ್ಲ ಈಗೇ ಮೊದಲಾಗಿರೋದೇ ಈಗ ಜೀವನ ಸ್ವಲ್ಪ ಬದಲಾವಣೆ ತರಬಹುದಂತಹ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಾಗಾದರೆ ಮೊದಲಿನ ದಿನದಲ್ಲಿ ಒಂದು ರೂಪಾಯಿಗೂ ಬೆಲೆ ಇತ್ತು ಆದರೆ ಈಗ ಆ ಒಂದು ರೂಪಾಯಿಗೆ ಚಾಕ್ಲೆಟ್ ಬರ್ತದೆ ಹೊರತು ಮೊದಲು ಒಂದು ರೂಪಾಯಿಗೆ ಅದು ಒಂದು ರೂಪಾಯಿಗಿಂತ ಮೊದಲು ಆಗ ಹಿಂದಿನ ಕಾಲದಲ್ಲಿ ಅಕ್ಕಿ ಕೊಟ್ಟರೆ ಬೇರೆ ಏನಾದರೂ ಕೊಡೋರು ನಮ್ಮ ತಮ್ಮ ಅಕ್ಕಿ ಇದ್ದರೆ ನಿಮ್ಮ ಹತ್ರ ಏನಾದರೂ ಹಸಿರು ಗಿಸಿರು ಇದ್ದರೆ ಅದೇ ಕೊಡೋರು ಆಥರ ಆ ರೀತಿಯಲ್ಲಿ ಧಾನ್ಯಗಳಲ್ಲಿ ವಹಿವಾಟುಗಳಿತ್ತು ಈಗ ಹಣಕಾಸಿನ ಮೂಲಕ ಯಾವುದೇ ಪ್ರಮಾಣ ಅಥವಾ ಧಾನ್ಯಗಳನ್ನು ಬೇಕಾದರೆ ನಾವು ಹಣಕಾಸಿನ ಮೂಲಕ ತಗೊಳ್ಳಬೇಕು ಅಂತ ಬದಲಾವಣೆ ಕಾಣ್ತಾಯಿದ್ದೇವೆ ಈಗ ತಂತ್ರಜ್ಞಾನಗಳ ಬಂದಿರೋದರಿಂದ ತಂತ್ರಜ್ಞಾನಗಳಲ್ಲಿ ಎಲ್ಲ ತರಹ ಕೆಲಸ ಕಾರ್ಯಗಳು ನಡೀತಾಯಿದ್ದೇವೆ ಆದರೆ ಮೊದಲು ಒಂದು ಹಳ್ಳಿ ಜೀವನದಲ್ಲಿ ಅಂದರೆ ಗದ್ದೆ ಗಿದ್ದೆ ಕೋಯ್ಬೇಕಾದರೆ ಭತ್ತ ಕೊಯ್ಯಬೇಕಾದ್ರೆ ಆಗ ಮನುಷ್ಯರು ಸಹ ಅವರೇ ಸಹ ಕೊಯ್ಯುವಂಥ ಕಾರ್ಯ ನಡೆಯುತ್ತಿತ್ತು ಆದರೆ ಈಗ ತಂತ್ರಜ್ಞಾನಗಳು ಬಂದಾಗಿನಿಂದ ಅವೇ ಸಹ ಕುಯ್ತವೆ ಅವೇ ಇದು ಮಾಡ್ತವೆ ತಂತ್ರಜ್ಞಾನಗಳೇ ಈಗ ಭತ್ತ ರಾಗಿ ಭತ್ತ ರಾಗಿ ಎಲ್ಲ ಥರ ಜೋಳ ಎಲ್ಲ ತರಹ ಅವುಗಳನ್ನು ತಂದು ಕುಯ್ಯೋದಕ್ಕೆ ಎಲ್ಲ ಕೊಂಕೊರೋವಂತ ತಂತ್ರಜ್ಞಾನಗಳು ಈಗ ಉತ್ಪತ್ತಿಯಾಗಿವೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಗಳು ಹೆಚ್ಚಾಗಿರುವುದರಿಂದ ಮಾ ಮಾನವರು ಕೆಲಸ ಮಾಡುವುದು ಕಡಿಮೆಯಾಗಿದೆ ತಂತ್ರಜ್ಞಾನಗಳೇ ಹೆಚ್ಚಾಗಿರುವುದರಿಂದ ಕೆಲಸ ಕಾರ್ಯಗಳಲ್ಲಿ ಇಲ್ಲದೇ ಕೆಲವರು ತಂತ್ರಜ್ಞಾನಿಕ ಫ್ಯಾಕ್ಟ್ರಿಗಳು ಹಾಗೂ ತಂತ್ರಜ್ಞಾನಿಕಗಳಿಂದಲೇ ಆಗುವಂತಹ ಕೆಲಸಗಳಿಗೆ ಸೇರ್ಪಡೆಗೊಂಡಿದ್ದಾರೆ ಇದರಿಂದಾಗಿ ತಂತ್ರಜ್ಞಾನಗಳಿಂದೆ ತಂತ್ರಜ್ಞಾನ ಅಂತ ಅಂತ ಬಂದಾಗ ಮೊದಲಾದರೆ ಟಿವಿ ಗಿವಿ ದೂರದರ್ಶನ ಅಂತೇನಿಲ್ಲ ಅವೆಲ್ಲ ತಂತ್ರಜ್ಞಾನಗಳ ಮೂಲಕನೇ ಈಗ ನಮಗೆ ಕಾಣ್ತಾಯಿವೆ ದೂರವಾಣಿ ಈಗ ಮೊಬೈಲ್ಗಳು ಮೂಲಕ ತಂತ್ರಜ್ಞಾನವು ಉಸು ಉತ್ಪತ್ತಿಯಾಗುತ್ತದೆ ಇದರಿಂದ ಜೀವಿತಾವಧಿಯು ಬದಲಾಗುತ್ತಿದೆ ಎಂದು ನಾ ತಿಳಿಸ್ತಾಯಿದ್ದೀನಿ ಈ ಬದುಕು ಅದೇ ರೀತಿಯೇ ಬದಲಾಗ್ತಾಯಿದೆ ಏಕೆಂದ್ರೆ ಮೊದಲು ಬದ್ಕಿದ್ದ ರೀತಿಯೇ ಬೇರೆ ಹಿಂದೆ ಎಲ್ಲ ಬಟ್ಟೆ ಗಿಟ್ಟೆಗಳಿಲ್ಲದೆ ಸೊಪ್ಪು ಇತ್ತು ಅಂತ ಆಗ ಹಳೆ ಕಾಡಿನ ಜನರೂ ಇದ್ದರು ಅದೇ ರೀತಿ ಬರ್ತಾ ಬರ್ತಾಯಿರೋ ಬೇಕಾದ್ರೆ ಈಗ ನೀವು ಫ್ಯಾಸನ್ ಅಂತೆ ಹಾಗಂತೆ ಹೀಗಂತೆ ಅಂತ ಸುಮಾರು ಬದಲಾವಣೆಗಳು ತಂದಿದ್ದೇವೆ ಹಾಗೂ ಉದ್ಯೋಗಗಳು ಅಷ್ಟೇ ಉದ್ಯೋಗದಲ್ಲಿ ಹಾಗೆ ಎಲ್ಲ ಊರಿನಲ್ಲೇ ಒಂದಿಷ್ಟು ಯಾರೋ ಒಂದು ವಿದ್ವಾಂಸರು ಈ ರೀತಿ ಓದಿದ್ದರು ಮಾತ್ರ ಅದು ನಾಲ್ಕೈದು ಅಕ್ಷರ ಅನ್ನೋದು ಹೇಳ್ಕೊಡ್ತಾಯಿದ್ರು ಆದರೆ ಹೀಗೆ ಈ ಕಾಲದಲ್ಲಿ ಈಗ ಒಂದು ಎಲ್ ಕೆ ಜಿ ಯು ಕೆ ಜಿಯಂಥ ಸೇರ್ಸ್ಕೊಳ್ಬೇಕಾದ್ರೆ ಎಷ್ಟೋ ಸಾವಿರ ದುಡ್ಡು ಖರ್ಚಾಗುತ್ತದೆ ಆಗ ಏನು ಇಲ್ಲ ಫ್ರೀಯಾಗಿ ಎಜುಕೇಶನ್ ನಡಿತಾಯಿತ್ತು ಈಗ ಸರ್ಕಾರಿ ಹಾಗೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಸರ್ಕಾರದಲ್ಲೂ ಅದೇ ಪಾಠಗಳು ಕೊಡ್ತಾರೆ ಸರಿ ಪ್ರೈವೇಟಲ್ಲೂ ಅದೇ ಕೊಡ್ತಾರೆ ಆದರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ಉದ್ಯೋಗ ಬದಲಾವಣೆಗಳು ಕೂಡ ಕಾಣ್ತಾಯಿವೆ ಏಕೆಂದ್ರೆ ಅಲ್ಲಿ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಅದನ್ನು ಹಣಕಾಸಿನ ಮೂಲಕ ರೂಪದಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ದಾರೆ ಇದರಿಂದಾಗಿ ಈ ಉದ್ಯೋಗದಲ್ಲೂ ಸಹ ಬದಲಾವಣೆಯನ್ನು ನಾವು ಕಂಡ್ಕೊಂಡು ಹೋಗ್ಬೋದು ಅವು ಬದುಕು ಸಹ ಒಬ್ಬರ ಜೀವನದಲ್ಲಿ ಒಬ್ಬರ ಒಂದೊಂದು ಥರ ಒಬ್ಬರು ಶ್ರೀಮಂತಿಕೆ ಇರ್ತಾರೆ ಒಬ್ಬರು ಬಡವರು ಇರ್ತಾರೆ ಹಾಗೂ ಇನ್ನಿತರ ಜೀವನವನ್ನು ಮಿಡಲ್ ಕ್ಲಾಸು ಹೈ ಕ್ಲಾಸು ಲೊ ಕ್ಲಾಸು ಅಂತ ಜೀವನವನ್ನು ನಡೆಸುವವರು ಇರ್ತಾರೆ ಇದರಿಂದ ಬದುಕಲು ಕೂಡ ಬದಲಾವಣೆಗಳು ನಾವು ಕಾಣ್ತಾಯಿದ್ದೀವಿ ಆದರೆ ಹಿಂದಿನ ಬದುಕಿಗಿಂತ ಮುಂದೆ ಬದುಕ್ತಾಯಿರೋದಕ್ಕೂ ನಾವು ಏನು ಇದು ಮಾಡೋಕ್ಕಾಗಲ್ಲ ಏಕೆಂದ್ರೆ ಹಿಂದೆ ಆ ರೀತಿ ಇತ್ತು ಕಡಿಮೆ ಪ್ರಮಾಣದಲ್ಲಿ ಖರ್ಚು ಮಾಡ್ತಾಯಿದ್ರು ಈಗ ಹೆಚ್ಚು ಪ್ರಮಾಣದಲ್ಲಿ ಖರ್ಚು ಮಾಡುವುದರಿಂದ ಹಣಕಾಸುಗಳ ಬೆಲೆ ಹೆಚ್ಚಾಗಿರುವುದರಿಂದ ಹೀಗೆ ಜೀವನ ಮಾಡುವುದು ಭಾರಿ ಕಷ್ಟಕರ ಹಿಂದೆಯಾಗಿತ್ತು ಈಗ ಮುಂದೆ ಹಣಕಾಸುಗಳು ಸಹ ಹೆಚ್ಚಾಗಿರುವುದರಿಂದ ಅಷ್ಟು ಅದೇ ರೀತಿ ಗೊತ್ತಾಗ್ತಾಯಿರಲ್ಲ ಹಿಂದೆ ಮೂರು ರೂಪಾಯಿ ಆರು ರೂಪಾಯಿ ಇದ್ದರೂ ಅದು ನಮಗೆ ಮೂರ್ಸಾವ್ರ ಎರಡ್ಸಾವ್ರ ಇದ್ದಾಗಿತ್ತು ಈಗ ಹಾಗಿಲ್ಲ ಈ ಕಾಲದಲ್ಲಿ ಮೂರ್ಸಾವ್ರ ಎರಡ್ಸಾವ್ರ ಇದ್ದರೂ ಆ ಮೂರು ರೂಪಾಯಿ ಆರು ರೂಪಾಯಿ ಬೆಲೆಯೇ ಇರ್ತಿತ್ತು ಆ ಕಾಲದಲ್ಲಿ ಅದೇ ರೀತಿ ಹೀಗೆ ಬದಲಾವಣೆ ಜೀವನದಲ್ಲೂ ಬದಲಾವಣೆ ಬದುಕು ಕೂಡಾ ಬದಲಾವಣೆಯನ್ನು ತಂದಿದೆ ಉದ್ಯೋಗಗಳು ಅದೇ ರೀತಿ ಒಂದು ಉಚಿತ ಹಣಕಾಸಿನ ಮೂಲಕ ಈ ರೀತಿ ನಮಗೆ ಬ ಉದ್ಯೋಗ ಉದ್ಯೋಗ ಖಾಸಗಿಗಳು ಸಹ ಸಿಗ್ತಾಯಿದೆ ಇದರಿಂದಾಗಿ ನಮ್ಮ ಜೀವನದಲ್ಲೂ ಸಹ ಇದೇ ರೀತಿ ಬದಲಾವಣೆಯು ಮುಂದೆನೂ ಆಗಬಹುದು ಆಗಿಯೇ ಆಗುತ್ತದೆ ಇದು ಹೇಳ್ತೇನೆ